ನಮ್ಮ ಅಲ್ಲಿಗೆ ಆ್ಯಂಬುಲೆನ್ಸಿನ ಸಂಪರ್ಕ ಇಲ್ಲಾಂದರೆ ನಮಗೆ ಹೋಗುವಂತ ಅಲ್ಲಿ ಯಾರಿಗೆ ಆ್ಯಕ್ಸಿಡೆಂಟ್ ಏನಾದರೂ ಅಪಘಾತ ಆದರೆ ಸರಿಯಾದ ಸಮಯಕ್ಕೆ ಹಾಸ್ಪಿಟ್ಲಿಗೆ ಸೇರಿಸುವವರು ಇಲ್ಲದಿದ್ದರೆ ತುಂಬ ಕಷ್ಟ ಆಗ್ತದೆ ಅಲ್ಲಿ ಹೋಗಿ ನಮ್ಮನ್ನು ನೋಡುವವರು ಇಲ್ಲ ನಾವು ಒಂದು ನಾವು ಈ ಥರ ಇದನ್ನು ನಾವು ಗಾಡಿಯಲ್ಲಿ ಹೋದರೆ ಅಲ್ಲಿ ಹಾಸ್ಪಿಟ್ಲಿಗೆ ಕೆಲವು ಸ್ ನಾವು ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗ್ತದೆ ಅವರು ಹೇಳ್ತಾರೆ ನೀವು ಎಲ್ಲಿಂದ ತಂದದ್ದು ಕರ್ಕೊಂಡು ಬಂದದ್ದು ನೀವು ಆದರೆ ಪೋಲಿಸ್ ಸ್ಟೇಷನ್ನಿಗೆಲ್ಲ ಸಹಿ ಹಾಕ್ಬೇಕು ಸಾಕ್ಷಿ ಹೇಳ್ಬೇಕು ಏನಾದರೂ ಅಲ್ಲಿ ಅಪಘಾತ ಆಗಿ ಸತ್ತು ಹೋದರೆ ಇಲ್ಲಾಂದ್ರೆ ಪ್ರಾಣ ಉಳಿಸುವಂಥ ಕೆಲಸ ಮಾಡಬೇಕು ಅದಕ್ಕೆ ಕೂಡಲೇ ಅಲ್ಲಿ ಪ್ರಾಣ ಉಳಿಸಲು ಬೇಕಾಗಿ ಅವರನ್ನು ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಆಗುವುದಿಲ್ಲ ಅದಕ್ಕೆ ಆ್ಯಂಬುಲೆನ್ಸ್ ನಾವು ಕೂಡಲೇ ಎಲ್ಲ ಅವರು ಸಂಪರ್ಕದಲ್ಲಿ ಕೂಡಲೇ ಬಂದು ಕೊಂಡೋಗ್ತಾರೆ ನಾವು ಕೊಂಡೋಗುವಾಗ ಲೇಟ್ ಆಗ್ತದೆ ಅಲ್ಲಿ ತೊಂದರೆ ಆಗ್ತದೆ ಈಗ ಅವರನ್ನು ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ ಆ್ಯಂಬುಲೆನ್ಸಿನವ್ರು ಕೊಂಡೋಗಿ ಮತ್ತು ನಮಗೆ ಸರಿಯಾದ ಅಲ್ಲಿ ವ್ಯವಸ್ಥೆ ಇಲ್ಲದಿದ್ದರೆ ತುಂಬ ಕಷ್ಟವಾಗ್ತದೆ ನಮಗೆ ನಾವು ಮನೆ ಹತ್ತಿರದಲ್ಲಿ ಏನಾದರೂ ಅಪಘಾತವಾದರೆ ಅವರನ್ನು ಪೇಷಂಟನ್ನು ಕೂಡಲೆ ಕೊಂಡೊಗಬೇಕು ಹಾಸ್ಪಿಟ್ಲಿಗೆ ಅವರನ್ನು ನಮಗೆ ಏನು ಮನೆಯಲ್ಲಿ ಏನಾದರೂ ಸಮಸ್ಯೆ ಆದರೆ ಆ್ಯಂಬುಲೆನ್ಸಿನ ವ್ಯವಸ್ಥೆ ಇದ್ದರೆ ಒಳ್ಳೆಯದು ಅದರಿಂದ ನಾವು ತುಂಬ ಪ್ರಯೋಜನವಾಗುತ್ತದೆ ಎಲ್ಲರಿಗೂ ಆ್ಯಂಬುಲೆನ್ಸ್ ಬೇಕೇ ಬೇಕು ನಮ್ಮ ಹತ್ತಿರದ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಹೋಗ್ಲಿಕ್ಕೆ ನಮ್ಗೆ ಎದುರಾಗುವ ಸಮಸ್ಯೆ ಏನಾದರೂ ಬಂದರೆ ಯಾರೂ ಕೇಳುವವರು ಇಲ್ಲ ಅಲ್ಲಿ ಬಿದ್ದವನನ್ನು ಯಾರೂ ಕೂಡಲೇ ಕೊಂಡೋಗುವುದಿಲ್ಲ ಅಪಘಾತವಾದರೆ ಮುಂದೆ ಹಿಂದೆ ನೋಡ್ತಾರೆ ಏನಾದರೂ ನಮಗೆ ಸಮಸ್ಯೆ ಆಗೋದು ಸತ್ತರೆ ನಾವು ಅದಕ್ಕೆ ಬೇಕಾಗಿ ಕೋರ್ಟು ಕಚೇರಿ ಅನ್ನು ಪದೇ ಪದೇ ಹೋಗ್ಬೇಕಾಗ್ತದೆ ಒಂದು ನಾವು ಇದೇ ರೀತಿ ಆಗಿದೆ ಬರುವಾಗ ಇದು ಆ್ಯಂಬುಲೆನ್ಸ್ ಬಂದು ನಮ್ಮನ್ನು ಕೊಂಡೋದದ್ದು ಒಂದು ಸಲ ಇದರಿಂದ ನಾವು ಸಮಸ್ಯೆಗಳು ಎದುರಿಗೆ ಹತ್ತಿರದಲ್ಲಿ ಯಾರೂ ಬರುವವರಿಲ್ಲ ಆ್ಯಂಬುಲೆನ್ಸ್ನನ್ನು ಕೇಳಿದರೆ ಅವರೇ ಬಂದು ಕೊಂಡೋಗ್ತರೆ ನಮಗೆ ಹಣದ ಕೊರತೆ ಇರ್ತದೆ ಅಲ್ಲಿ ಈಗಿನ ಮೊದಲಿನ ಸಮಸ್ಯೆಯೇ ಭಾಳವಿತ್ತು ಈಗ ಆ್ಯಂಬುಲೆನ್ಸಿನ ಇದು ಬಂದ ನಂತರ ಈಗ ನಮ್ಮನ್ನು ಯಾಕಂದ್ರೆ ನಾವು ತುಂಬ ಅದಕ್ಕೆ ಋಣಿಯಾಗಿರ್ತೀವಿ ಹೌದು ಹೌದು